ಸರ್ ಇದು ಕೊಂಪೋಸಿಟ್ ಡಿಗ್ರಿ ಕಾಲೇಜಾ ನನ್ನದಿವಾಗ ಪಿ ಯು ಸಿ ಮುಗಿದಿದೆ ನಾನು ಡಿಗ್ರಿಗೆ ಸೇರಬೇಕಂತ ಇದ್ದೀನಿ ಆದರೆ ನನಗೆ ಯಾವ ಕೋರ್ಸನ್ನು ತಗೋಬೇಕು ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ ತುಂಬಾನೇ ಕನ್ಫ್ಯೂಸ್ ಆಗ್ತಾ ಇದೆ ನನಗೆ ಯಾವ ಥರ ಕೋರ್ಸ್ ಬೇಕೆಂದರೆ ನನಗೆ ಮುಂದೆ ಜಾಬಿಗೆ ಹೋಗೋಕ್ಕೆ ತುಂಬ ಅನುಕೂಲ ಆಗಬೇಕು ಆ ಕೋರ್ಸ್ ತುಂಬ ಚೆನ್ನಾಗಿರಬೇಕು ನನಗೆ ಜಾಬ್ ಮಾಡೋಕ್ಕೆ ಎಲ್ಲ ಕಡೆಗುನು

ನಾ ನಾನು ನಮ್ಮ ಪೋಷಕರ ಜೊತೆಗೆ ಇದನ್ನೆಲ್ಲ ಅವರಿಗೆ ಹೇಳ್ತೀನಿ ನಾನು ಎಲ್ಲ ವಿವರನೂ ಈ ರೀತಿ ಕೋರ್ಸಸ್ ನೀವು ಏನು ಹೇಳಿದಿರಲ್ಲ ಅದೆಲ್ಲ ನಾನು ನಮ್ಮ ಅಪ್ಪ ಅಮ್ಮನಿಗೆ ಹೇಳ್ತೀನಿ ನಮ್ಮ ಅಪ್ಪ ಅಮ್ಮ ನನಗೆ ಯಾವ ಕೋರ್ಸ್ ಹೇಳ್ತಾರೆ ನಾನು ಅದೇ ಕೋರ್ಸ್ಗೆ ನಿಮ್ಮ ಕಾಲೇಜ್ಗೆ ಬಂದು ಜಾಯಿನ್ ಆಗ್ತೀನಿ ಧನ್ಯವಾದಗಳು